ನಮ್ಮ ಚಿತ್ರದುರ್ಗದಲ್ಲಿರೊ ಐತಿಹಾಸಿಕ ಸ್ಥಳ ಕಲ್ಲಿನ ಕೋಟೆ ನೋಡಲು ದೇಶಾದ್ಯಂತ ಪ್ರವಾಸಿಗರು ಬರ್ತಿರ್ತಾರೆ ಆದರೆ ಅವರಿಗೆ ಅದರ ವಿಶೇಷ ಹೇಳೋದಕ್ಕಂತಲೇ ಅಲ್ಲಿ ಪ್ರವಾಸಿ ಗೈಡ್ನ ನಿಲ್ಸಿರ್ತಾರೆ ಬೇರೆ ರಾಜ್ಯಗಳಿಂದ ಪ್ರವಾಸಿಗರು ಬರ್ತಿರ್ತಾರಲ್ವಾ ಅವರಿಗೆ ಇಲ್ಲಿ ಅವರು ಭಾಷೆ ಬರೋದಿಲ್ಲ ಅದ್ಕಂತನೇ ಪ್ರವಾಸಿ ಗೈಡ್ಗಳು ಅವರು ಭಾಷೆನ ತಿಳ್ಕೊಬಿಟ್ಟು ಅವರಿಗೆ ಹೇಳ್ತಿರ್ತಾರೆ ಅಂದರೆ ಉದಾಹರಣೆಗೆ ಆಂಧ್ರಪ್ರದೇಶದಿಂದ ಬರೋವ್ರಿಗೆ ತೆಲುಗಲ್ಲಿ ಹೇಳ್ತಾರೆ ತಮಿಳುನಾಡಿಂದ ಬರೋವ್ರಿಗೆ ತಮಿಳಲ್ಲಿ ಮಹರಾಷ್ಟ್ರದಿಂದ ಬರೋವ್ರಿಗೆಲ್ಲ ಹಿಂದಿಯಲ್ಲಿ ಹೇಳ್ತಿರ್ತಾರೆ ಇಂಗ್ಲೀಷು ಮತ್ತೆ ಕನ್ನಡ ಭಾಷೆನು ಅವರಿಗೆ ಬರುತ್ತೆ